ಹಲೋ ಸರ್ ಹೇಳ್ರಿ ಇದು ಎನ್ ಏ ಮಾಡ್ಸಿದ್ದಾರೆ ಸರೆ ಏ ಮಾಡ್ಸಿದ್ದು ಕೃಷ್ಣನಗರ ಇದ್ರೊಳಗೆ ಐತ್ರಿ ಅದು ದುಡ್ಡ ಭಾಳ ಜಾಸ್ತಿ ಅದ ರೀ ಅದು ಅದು ಐದಿಂದ ಆರು ಲಕ್ಷ ಆಗ್ಬೋದು ರೀ

ನಮ್ಮದು ಟು ಪರ್ಸಂಟ್ ಟು ಟು ಪರ್ಸಂಟ್ ನಮ್ಗೆ ಕೊಡ್ಬೇಕು ಇದು ಇನ್ನೊಂದು ಪ್ಲಾಟ್ ಇದೆ ರೀ ಇಲ್ಲಿ ಮಾ ಅನಂತ ರಾಮ್ ಕಲ್ಬರ್ ದೇಸಾಯಿ ಅಲ್ಲಿ ಒ ಏರ್ಯಾ ಕಡಿಮೆ ಅದ ರೀ ಅದು ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಾದ ನೋಡ್ರಿ ನಿಮ್ಗ ಸ್ಕ್ವಾರ್ ಪೀಟಿಗ್ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ತನಕ ಆಗ್ಬೋದು ಅಲ್ಲಿ ಆರು ಕಮ್ಮಿ ಆಗ್ತದ ನೀರರಿಂದ ಅದು ಏನು ಇಲ್ರಿ ಅದ್ರ ಸಲುವಾಗಿ ಅಲ್ಲಿ ಒಂದು ಸಲ್ಪ ಏರಿಯಾಕ ದುಡ್ಡು ಕಡಿಮೆ ಅದ ರೀ ಇದು ಕೃಷ್ಣನಗರ ಎಲ್ಲಾ ಥರ ಸೌಕರ್ಯ ಐತಿ ನೊಡ್ರಿ ಹಾಂ ನೀವು ಬೋರ್ ಹಾಕೊಂಡು ಮಾಡ್ಕೊಳ್ಬೋದು ನೋಡ್ರಿ ಅಲ್ಲಿ ಇದ್ರೊಳಗೆ ವೆಂಕಟ್ರಾದಿ ಐತಲ್ಲ ಹಾಂ ವೆಂಕಟ ಅಲ್ಲಿ ಎಲ್ಲ ನಿಮ್ದ ನೀವಾ ಬರಿ ಭೂಮಿ ಅಷ್ಟ ರೀ ಅದು ಏನಿ ಇಲ್ಲ ಏನಿಲ್ಲ

ಇಲ್ಲಿ ಕೃಷ್ಣನಗರ್ದಾಗ ಮಾತ್ರ ನೌಕರಸ್ಥ ಜನಯಲ್ಲ ಸಿಗ್ತಾರೆ ರೀ ವೆಂಕಟ ದೇಸಾಯಿ ಇದ್ರ ಒಳಗೆ ಅಂಥ ಕಡೆ ಇದ್ರೊಳಗ ಮಂದಿ ಯಾವ್ದು ಇಲ್ರಿ ಎಲ್ಲ ದುಡ್ಡು